ನಾನು ವರ್ಷ ಋತುವಿನಲ್ಲಿ ಪ್ರಯಾಣ ಮಾಡಲು ಬಯಸುತ್ತೇನಿ ಏಕೆಂದರೆ ವರ್ಷ ಋತುನಲ್ಲಿ ತುಂಬನೇ ಚೆನ್ನಾಗಿ ಮೋಸಮ್ ಇರುತ್ತೆ ತಿರುಗಲು ಏನೂ ಆಗೋದಿಲ್ಲ ಜಾಸ್ತಿ ಇರೋದಿಲ್ಲ ಹಾಗೂ ಕ್ಲೈಮೇಟ್ ಕೂಡ ತುಂಬನೇ ಚೆನ್ನಾಗಿರುತ್ತೆ ಪ್ರಯಾಣ ಮಾಡ್ಬೇಕಾದ್ರೆ ಎಂಥದ್ದು ಅರಿವು ಏನೂ ಆಗಲ್ಲ ಹಾಗೂ ಇಲ್ಲಿಂದ ಎಷ್ಟೇ ದೂರ ಹೋದರೂ ವರ್ಷ ಋತು ತುಂಬನೇ ಒಳ್ಳೆಯ ಋತು ಅನ್ಬೋದು ಪ್ರಯಾಣ ಮಾಡಬೇಕಾದ್ರೆ ಏಕೆಂದ್ರೆ ಮೌಂಟ್ ಎವರೆಸ್ಟ್ ಆದರೂ ಹೋಗಿರಿ ಬೀಚಿಗಾದರೂ ಹೋಗಿರಿ ಎಲ್ಲಿ ಬೇಕಲ್ಲಿ ಹೋದರೂ ವರ್ಷ ಋತು ತುಂಬನೇ ಚೆನ್ನಾಗಿರೋ ಋತು ಆಗಿರುತ್ತೆ ತಿರುಗಲು ಟೂರಿಸ್ಟಿಗೋಸ್ಕರ ಅಂತು ತುಂಬನೇ ಚೆನ್ನಾಗಿರೋ ಋತು ಅಂದರೆ ವರ್ಷ ಋತು ಇಷ್ಟು ಹೇಳೋಕೆ ನಾನು ಬಯಸೋಕ್ಕೆ ಪಡ್ತೀನಿ